ಅಲೋ ಡಾಕ್ಟರ್ ನಾನು ಅರ್ಷಿತಾ ಅಂತ ನಿನ್ನೆ ತಾನೆ ನಿನ್ನೆ ತಾನೆ ನಿಮ್ಮ ಕ್ಲಿನಿಕ್ ಬಂದಿದ್ದೆ ನೀವು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ನಾನು ನಿನ್ನೆ ತಗೊಳೋಕ್ಕೆ ಆಗಲಿಲ್ಲ ಮಿಸ್ ಆಗ್ಬಿಡ್ತು ನಮ್ಮ ಮನೇಲ್ಲಿ ಏನೋ ಫಂಕ್ಷನ್ ಇರೋದರಿಂದ ತಗೊಳೋಕ್ಕೆ ಆಗಲಿಲ್ಲ ಅದೇ ಇವಾಗ ತುಂಬ ಜಾಸ್ತಿ ಜ್ವರ ಆಗ್ಬಿಟ್ಟಿದೆ ಈಗ ಏನು ಮಾಡೋದು ಡಾಕ್ಟರ್ ತೊಗೊಳ್ಲಿಲ್ಲ ನಿನ್ನೆ ಒಂದು ಮಿಸ್ ಆಗ್ಬಿಟ್ಟಿದೆ ಫುಲ್ಲೂ ಮಾತಾಡೋಕೆ ಆಗ್ತಿಲ್ಲ ಫುಲ್ಲು ಜ್ವರ ಆಗ್ಬಿಟ್ಟಿದೆ ಫಂಕ್ಷನ್ ಇತ್ತು ಅದಕ್ಕೆ ನೋಡಲಿಲ್ಲ ಸರ್ಯಾಗಿ ಮಿಸ್ ಆಗ್ಬಿಡ್ತು ಟಾಬ್ಲೇಟು ಹೌದಾ ನಾಳೆ ಫಂಕ್ಷನ್ ಇದೆಯಲ್ಲ ಮೇಡಮ್ ಇವತ್ತೇ ಸಿಗಕ್ಕೆ ಆಗುತ್ತಾ ಇವತ್ತು ಸಾಯಂಕಾಲ ಹಾಂ ಎಷ್ಟಾಗುತ್ತೆ ಮೇಡಮ್ಮು ಬ್ಲಡ್ ಟೆಸ್ಟಿಗೆ ಹೌದಾ ಜೊತೆಗೆ ನಮ್ಮ ಅಣ್ಣ ನಮ್ಮ ಅಣ್ಣಂದಿರು ನಮ್ಮ ಅಣ್ಣನೇ ಇದ್ದಾನೆ ಅವು ಅವನ್ನೂ ಕರ್ಕೋಬರ್ಬೋದಾ ಅವ್ರ್ಗೆ ಏನಿಲ್ಲ ಶುಗರಿತ್ತು ಅವ್ರಿಗೆ ಅದಕ್ಕೆ ಅವರೂ ಟೆಸ್ಟ್ ಮಾಡಿಸ್ಬೋದಾಗಿತ್ತು ಇಬ್ಬರೂ ಜೊತೆಗೇ ಬಂದರೆ ಒಂದೇ ಕೆಲಸ ಆಗುತ್ತಲ್ಲ ಅಂತ ಒಂದೇ ಸರ್ತಿ ಅಂತ ಅದನ್ನೇ ಬೇರೆ ಟ್ಯಾಬ್ಲಟ್ ಏನಾರೂ ಬರ್ಕೊಡ್ತೀರಾ ಇಲ್ಲವಾ ಅದನ್ನೇ ಇದು ಮಾಡಿ ಮಾಡಿಸ್ತೀರ ಹಾಂ ಸರಿ ಸರಿ ಮೇಡಮ್ ಇವಾಗೇನೂ ರೆಸ್ಟ್ ಮಾಡಿ ಏನಾದರೂ ತಿನ್ನದು ಏನಾರೂ ಹೇಳ್ತ್ರಾ ಏನು ತಿನ್ನಬೇಕು ಹಾಂ ಸರಿ ಸರಿ ಡಾಕ್ಟರ್ ಹಾಂ ಹಾಂ ಅದೇ ಒಂದು ಮಿಸ್ ಆಗಿದೆ ಅಷ್ಟೇ ಇನ್ನೊಂದೆರಡು ಮಾತ್ರೆಯಿದೆ ಸರಿ ಡಾಕ್ಟರ್ ತ್ಯಾಂಕ್ ಯೂ ತ್ಯಾಂಕ್ ಯೂ ಡಾಕ್ಟರ್ ಸರಿ ನಾನು ಬರ್ತೀನಿ ಹಾಂ ಸರಿ ಸರಿ